ಕ್ರೀಡೆ ಆಡ್ತೀವಿ ಅಂದರೆ ಅದ್ರಲ್ಲಿ ಗೆಲುವು ಮತ್ತು ಸೋಲು ಎರಡೂ ಇರುತ್ತೆ ಇವಾಗ ನಾವು ಕಾಂಪಿಟೇಷನ್ಗೆಲ್ಲ ಹೋದಾಗ ಕ್ರಿಕೆಟು ವಾಲಿಬಾಲು ಫುಟ್ಬಾಲು ಖೊ ಖೋ ಯಾವ್ದೂ ಕ್ರಿಕೆಟ್ ಕ್ರೀಡೆ ನಡೆಯೋದೇ ಎರಡು ಟೀಮು ಮಧ್ಯದಲ್ಲಿ ಯಾದಾರೂ ಒಂದು ಟೀಮ್ ಗೆಲ್ಲಲೇಬೇಕು ಯಾದಾರೂ ಒಂದು ಟೀಮ್ ಸೋಲಲೇ ಬೇಕು ಆದ್ದರಿಂದ ನಾವು ಗೆಲ್ಲೋದಕ್ಕೆ ಸೋಲೋದಕ್ಕೆ ಆಡಕ್ಕಿಂತ ಅನ್ನದ್ಕಿಂತ ನಮ್ಮ ನಮ್ಮ ಬೆಶ್ಟನ್ನ ನಾವು ಕೊಡ್ತೀವಿ ಅಂತ ನಾವು ಆಡಬೇಕು ಆ ನಂತರ ನಾವು ನಾವು ಹೆಂಗೆ ಅದನ್ನ ಪಾರ್ಟಿಸಿಪೇಟ್ ಮಾಡ್ತೀವಿ ಆ ಥರ ನಮಗೆ ಅದಕ್ಕೆ ಫಲ ಸಿಗುತ್ತೆ ಅಂತ ಹೇಳ್ತೀವಿ ಮತ್ತು ಇವಾಗ ಸೋತ್ವಿ ಅಂತ ನಾವು ಕುಗ್ಗಬಾರ್ದು ಗೆದ್ವಿ ಅಂತ ನಾವು ಹಿಗ್ಗಬಾರ್ದು ಯಾಕೆಂದರೆ ಗೆ ಸೋಲೇ ಗೆಲುವಿನ ಮೆಟ್ಟಿಲು ಅಂತ ಹಿರಿಯರ್ ಹೇಳಿದ್ದಾರೆ ಅದನ್ನ ಪಾಲನೆ ಮಾಡಬೇಕು ಗೆದ್ದಿದ್ದ ಟೀಮು ಇವಾಗ ಇ ಈ ಇವತ್ತು ಸೋತಿದ್ದ ಟೀಮು ನಾಳೆ ಗೆಲ್ತಾರೆ ಇವತ್ತು ಗೆದ್ದಿದ್ದ ಟೀಮ್ ನಾಳೆ ಸೋಲ್ಬೋದು ಇದಕ್ಕೆ ಬೆಶ್ಟ್ ಎಕ್ಸಾಂಪಲು ಕ್ರಿಕೆಟು ಇವಾಗ ಫ ಒಂದು ಅಲ್ಡ್ ಕಪ್ ಆಸ್ಟ್ರೇಲ್ದವ್ರು ಗೆಲ್ತಾರೆ ಇನ್ನೊಂದು ವಲ್ಡ್ ಕಪ್ ಇಂಡ್ಯಾದವ್ರು ಗೆಲ್ತಾರೆ ಇನ್ನೊಂದ್ ವಲ್ಡ್ ಕಪ್ ಇಂಗ್ಲೆಂಡ್ ಅವ್ರು ಗೆಲ್ತಾರೆ ಈ ಥರ ಆಗ್ತಾನೆ ಇರುತ್ತೆ ಇವತ್ತು ಇದ್ದಿದ್ದು ಕಾಲ ನಾಳೆ ಇರಲ್ಲ ನಾಳೆ ಇದಿದ್ದ ಕಾಲ ಇವತ್ತಿರಲ್ಲ ಅಂತಾರಲ್ಲ ಹಂಗೆ ಆದ್ದರಿಂದ ನಮ್ಮ ಪ್ರಯತ್ನ ನಾವು ಪಡಬೇಕು ಸೋಲೇ ಗೆಲುವಿನ ಮೆಟ್ಟಿಲು ಅಂತ ಎಲ್ಲ ಪ್ರತಿ ಕ್ರೀಡಾಪಟುಗಳು ನುಗ್ಗಬೇಕು ಅವರ ಅವರಿಗೆ ಆದಷ್ಟು ಅವ್ರು ಛಲವಾಗಿ ಆಡಬೇಕು ಅವ್ರು ಕ ಅವರು ಕಷ್ಟಪಟ್ಟು ಆಡಲು ಬೇಕು ಮತ್ತು ಮನಸ್ಸಿಂದ ಆಡಬೇಕು ಮತ್ತು ಸೋಲ್ತೀವಿ ಅಂತ ಯಾವ್ದೇ ಕಾರ್ಣಕ್ಕೂ ಕುಗ್ಗಬಾರ್ದು ಗೆಲ್ತೀವಿ ಅಂತನೂ ಕೂಡ ಯಾವ್ದೇ ಕಾರಣಕ್ಕು ಹಿಗ್ಬಾರ್ದು ಅಂತಾರೆ ಯಾಕೆ ಮನುಷ್ಯಂಗೆ ಸಾಧನೆ ಮಾಡಬೇಕಂದ್ರೆ ಅವ್ರಿಗೆ ಎಲ್ಲ ಥರದ ಅನುಭವ ಇರಬೇಕು ಯಾಕೆಂದರೆ ಇವ ವ ಒಂದೇ ಡೈರೆಕ್ಟಾಗಿ ಗೆದ್ದುಬಿಟ್ರೆ ಆ ಗೆಲ್ವಿಗೊಂದು ಅರ್ಥ ಇರೋಲ್ಲ ಅವನು ಸೋತು ಆ ಕಷ್ಟಗಳನ್ನೆಲ್ಲ ಎದುರಿಸಿ ಗೆದ್ರೇನೆ ಆ ಸಾಧನೆಗೆ ಒಂದು ಬೆಲೆ ಅಂತ ಹೇಳ್ತಾರೆ ಅದೂ ಕೂಡ ಅದ್ರಲ್ಲೂ ಕ್ರೀಡೆಯಲ್ಲು ಕೂಡ ಹಂಗೇ ಆಗಿದೆ ಯಾಕೆಂದರೆ ನಾವು ಕ್ರಿಕೆಟಲ್ಲಿ ನೋಡಿದ್ದೀವಿ ಸಚಿನ್ ತೆಂಡೂಲ್ಕರ್ ವಿರಾಟ್ ಕೋಹ್ಲಿ ಅವರೆಲ್ಲ ಎಷ್ಟು ಕಷ್ಟ ಪಟ್ಟಿದ್ದಾರೆ ಮತ್ತು ಮಹೇಂದ್ರ ಸಿಂಗ್ ಧೋನಿ ಅವರು ಎಷ್ಟು ಕಷ್ಟ ಪಟ್ಟಿದಾರೆ ಅವರು ಅವರು ಗವ್ರ್ಮೆಂಟ್ ಜಾಬ್ನೆಲ್ಲ ಬಿಟ್ಟು ಅವರು ಬಂದು ಕ್ರಿಕೆಟಿಂದ ಪ್ರ್ಯಾಕ್ಟೀಸ್ ಮಾಡಿ ನಮ್ಮ ದೇಶಕ್ಕಾಗಿ ಹೋರಾ ನಮ್ಮ ದೇಶಕ್ಕೆ ರೆಪ್ರೆಸೆನ್ ಮಾಡಿ ನಮ್ಮ ದೇಶದ ಗೆಲ್ಸಿದ್ದಾರ್ ವರ್ಲ್ಡ್ ಕಪ್ ಗೆಲ್ಸಿದಾರೆ ಟೂ ತೌಸೆಂಡ್ ಸೆವೆನ್ನು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ಸಿದ್ದಾರ್ ಟೂ ತೌಸೆಂಡ್ ಲೆವೆನ್ನು ಫಿಫ್ಟಿ ಓವರ್ ಮ್ಯಾಚ್ ವರ್ಲ್ಡ್ ಕಪ್ ಗೆಲ್ಸಿದಾರೆ ಈ ರೀತಿ ಮತ್ತು ಐ ಪಿ ಎಲಲ್ಲು ಕೂಡ ಐದು ಟೈಮು ಐ ಪಿ ಎಲ್ ಟ್ರೋಫಿನೂ ತಗೊಂಡಿದ್ದಾರೆ ಈ ಥರ ಮನುಷ್ಯ ಎಷ್ಟು ಸೋತಿದ್ದಾರೆ ಅಂತ ಎಲ್ಲ ಇಡಿ ಪ್ರಪಂಚಕ್ಕೇ ಗೊತ್ತು ಆದರೆ ಇವಾಗ ಇವರಿಗೆ ಇವರು ಮಾಡಿರೋ ಸಾಧನೆಯನ್ನ ಬೇರೆ ಇನ್ನೊಬ್ಬ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಯಾಕಂದರೆ ಇವ್ರನ್ನ ಎಷ್ಟು ಕೂಲಾಗಿರ್ತಾರೆ ಅಂದರೆ ಇವರು ಮನಸ್ನಲ್ಲಿ ಇವರೆಷ್ಟು ಸೋತಿರಬಾರ್ದು ಮತ್ತು ಆ ಸೋಲನ್ನೆ ಇವರು ಪಾಠ ಆಗಿ ತಗೊಂಡು ಎಷ್ಟು ಎಲ್ಲರ ಮುಂದೆ ಹೆಂಗೆ ಗೆದ್ದಿದ್ದಾರೆ ಅನ್ನೋದೆ ನಮ್ಗೊಂದು ಉದಾಹರ್ಣೆ ಆದ್ದರಿಂದ ನಾವು ಜೀವನದಲ್ಲೂ ಕೂಡ ಮತ್ತು ಕ್ರೀಡೆಯಲ್ಲೂ ಕೂಡ ಸೋಲು ಗೆಲುವನ್ನಾಗಿ ನಾವು ಸಮ ಸಮ ಸಮವಾಗಿ ನೋಡಬೇಕು ಇವತ್ತು ಸೋತರೆ ನಮಗೆ ನಾಳೆ ಆ ಈ ಸೋಲು ಇವಾಗ ನಾವು ಸೋತಿದ್ದೀವಿ ಅಂದರೆ ನಾವು ಏನ್ ತಪ್ಪು ಮಾಡಿದೀವಿ ಅಂತ ಇದರಲ್ಲಿ ನಾವು ಲಿಶ್ಟ್ ಮಾಡ್ಕೊಂಡು ಆ ತಪ್ಪನ್ನು ನೆಕ್ಸ್ಟ್ ಮ್ಯಾಚಲ್ಲಿ ನಾವು ಮಾಡಬಾರ್ದು ಅನ್ನೋದ್ನ ಯಾರು ಗುರಿಯಾಗಿ ತಗಂತಾರೋ ಆ ಮನುಷ್ಯ ಆವಾಗಲೇನೆ ಅವ್ರು ಗೆಲ್ಲೋಕ್ಕೆ ಸಾಧ್ಯ ಅಂತ ಹೇಳ್ತೀನಿ